ನಮ್ಮ ನಮ್ಮಕಡೆ ಭಾಗದಲ್ಲಿ ಅಡುಗೆಗೆ ಫೆಮ್ ಅಂದರೆ ಮಲ್ನಾಡು ಭಾಗದಲ್ಲಿ ತುಂಬ ಅಪರೂಪದಡುಗೆ ಅಂದರೆ ಇಷ್ಟಪಡೋ ಅಡುಗೆ ಅಂದರೆ ಅದು ಕೆಸವಿನ ಸೊಪ್ಪು ಕೆಸ ಅಂತ ಒಂದು ಸೊಪ್ಪು ಬರುತ್ತೆ ಅಲ್ಲ ಅದು ಅದನ್ನ ಗಂಟು ಹಾಕಿಬಿಟ್ಟು ಮಾಡ್ತಾರೆ ಮತ್ತು ಅದನ್ನು ತುರುದ್ಬಿಟ್ಟು ಮಾಡ್ತಾರೆ ಅಂದರೆ ಚಿಕ್ಕ ಚಿಕ್ಕದಾಗಿ ಸೊಪ್ಪನ್ನ ಕುಯ್ತೀವಲ್ಲ ಹಾಗೆ ಕುಯ್ದು ಬಿಟ್ಟು ಮಾಡ್ತಾರೆ ಅಂತು ತುಂಬ ರುಚಿಯಾಗಿರುತ್ತೆ ನನಗಂತು ತುಂಬ ಇಷ್ಟ ನಮ್ಮಮನೆಲಿ ಮಾಡ್ತಾನೆಯಿರ್ತಿವಿ ಹಾಗು ಈ ಕಡೆ ಭಾಗ್ದಾಲ್ಲಿ ತುಂಬ ಜನ ಮಾಡ್ತಾರೆ ತುಂಬ ಜನ ಇಷ್ಟಪಡ್ತಾರೆ ಅದು ರೊಟ್ಟಿ ಜೊತೆಗಂತು ತುಂಬ ಚೆನ್ನಾಗಾಗತ್ತೆ ಮತ್ತು ಅದಕ್ಕೆ ತುಂಬ ಬೇಕಾಗಿರೊ ಐಟಮ್ಸ್ ಪದಾರ್ಥಗಳು ಅಂತ ಅಂದರೆ ಒಂದು ಕಾಯಿ ಕಾಯಿ ಕಾಯಿ ಬೇಕು ತುಂಬ ಖಾರ ಅದಕ್ಕೆ ತುಂಬ ಇರಬೇಕು ಮತ್ತು ಹುಳಿ ಅಂತು ತುಂಬ ಬೇಕು ಸ್ವೀಟೆಲ್ಲ ಏನು ಹಾಕಲ್ಲ ಖಾರ ಉಪ್ಪು ಹುಳಿ ತುಂಬ ಇರಬೇಕು ಯಾಕೆ ಅಂದರೆ ಆ ಸೊಪ್ಪು ಚೆನ್ನಾಗಿ ಉಪ್ಪು ಹುಳಿಯೆಲ್ಲ ತಗೊಳ್ಳಿಲ್ಲ ಅಂದರೆ ಅದು ಬಾಯಿ ಕಡ್ತ ಬಂದುಬಿಡುತ್ತೆ ಹಾಗಾಗಿ ಅದಕ್ಕೆ ಎಷ್ಟು ಬೆ ಒಂದ್ಸೊಲ್ಪ ಜಾಸ್ತಿ ಖಾರ ಉಪ್ಪು ಹುಳಿಯೆಲ್ಲ ಬೇಕಾಗುತ್ತೆ ಹಾಗಾಗಿ ನಮ್ಮ ಭಾಗ್ಧಲ್ಲಿ ಖಾರ ಉಪ್ಪು ಹುಳಿ ಇವು ಬಳ್ಸೊದು ತುಂಬ ಜಾಸ್ತಿಯಿದೆ ಹಾಗಾಗಿ ಈ ಕೆಸವಿನಸೊಪ್ಪು ಒಂದು ಫೇಮಸ್ ಅಂತ ಹೇಳ್ಬೌದು ಮತ್ತು ಅದಕ್ಕೆ ಖಾರ ಉಪ್ಪು ಹುಳಿಯೆಲ್ಲ ಜಾಸ್ತಿಬೇಕು ಅಂತ ನಾವು ಹೇಳ್ಬೌದು ಮತ್ತು ನಮ್ಮಕಡೆ ಸೈಡ್ ಚಿಗಳಿ ಚಿಗಳಿ ಇರುವೆ ಇರ್ತಲ್ಲ ಅದು ಅದು ಚಟ್ನಿ ಅಂತ ಮಾಡ್ತಾರೆ ಅದಕ್ಕೆ ಅದಕ್ಕೆ ಅಷ್ಟೇ ತುಂಬ ಕಾಯಿ ಬೇಕು ಕಾಯಿ ತೆಂಗಿನಕಾಯಿ ಬೇಕಾಗುತ್ತೆ ಚಟ್ನಿ ಮಾಡೋದಕ್ಕೆ ತುಂಬ ಬೇಕಾಗುತ್ತೆ ಅದಂತು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆದು ಅಂತ ಹೇಳ್ತಾರೆ ತಿಂದರೆ ಹಾಗಾಗಿ ಅದಕ್ಕೆ ಕಾಯಿ ಸಹ ಮೆಣಸಿನ್ಕಾಯ್ ಅದೆಲ್ಲ ತುಂಬ ಬೇಕಾಗುತ್ತೆ ಈ ಥರ ಒಂದು ವಿವಿಧ ಅಡುಗೆ ನಮ್ಮ ನಮ್ಮಕಡೆ ವಿಭಾಗದಲ್ಲಿ ನೋಡ್ಬೌದು ಅಂತ ಹೇಳ್ತಿನಿ